ನಮ್ಮ ರಾಜ್ಯದಲ್ಲಿ ಪೂಜಿಸಲ್ಪಡುವಂಥ ಧಾರ್ಮಿಕ ಮುಖಂಡರು ರಾಜಾ ರಾಮ್ ಮೋಹನ್ ರಾಯ್ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಬಂಗಾಳದ ಬರ್ದ್ವಾ ಜಿಲ್ಲೆಯ ರಾದನಗರ ಎಂಬ ಇದರಲ್ಲಿ ಜನಿಸಿದರು ತಂದೆ ರಮಾಕಾಂತ್ ರಾಯ್ ತಾಯಿ ತಾರೀಣಿ ದೇವಿ ಸಂಸೃತ ಕುರಾನ ಅರೇಬಿಕ್ ಪರ್ಶಿಯನ್ ಸಾಹಿತ್ಯ ಪ್ರಕಾರಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಬೈಬಲನ್ನು ಮೂಲದಲ್ಲಿ ಅರ್ಥ ಮಾಡಿಕೊಳ್ಳಲು ಹಿಬ್ರು ಮತ್ತು ಗ್ರೀಕ್ ಭಾಷೆಗಳನ್ನು ಕಲಿತರು ಹದಿನೆಂಟ್ನೂರ ಐದರಿಂದ ಹದಿನೆಂಟ್ನೂರ ಹದಿನಾಲ್ಕರವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಂದಾಯ ಸಂಗ್ರಹಣ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸಿದರು ಹದಿನೆಂಟ್ನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಎಂಬ ಎಂಬುದನ್ನು ಸ್ಥಾಪಿಸಿದರು ಹದಿನೆಂಟ್ನೂರ ಹದಿನೈದರಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು ಹದಿನೆಂಟ್ನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸಂಸ್ಥೆಯನ್ನು ಸ್ಥಾಪಿಸಿದರು ಅಂದರೆ ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾ ರಾಮ್ ಮೋಹನ್ ರಾಯ್ರಾಗಿದ್ದಾರೆ ಈ ಸಮಾಜದ ಸತಿ ಪದ್ಧತಿ ಜಾತಿ ಪದ್ಧತಿ ಬಹುಪತ್ನಿತ್ವ ಬಾಲ್ಯ ವಿವಾಹ ಮುಂತಾದ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿದ ವಿರೋಧಿಸಿದರು ಯಾರಪ್ಪ ಅಂತೆಂದ್ರೆ ರಾಜಾ ರಾಮ್ ಮೋಹನ್ ರಾಯ್ ಇವರ ಪ್ರಯತ್ನದ ಫಲವಾಗಿ ಹದಿನೆಂಟ್ನೂರ ಇಪ್ಪತ್ರೊಂಬತ್ತರಲ್ಲಿ ಲಾರ್ಡ್ ವಿಲಿಯಮ್ ಬೆಂಟಿಕ್ ಸತಿ ಸಹ ಮಗ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದನು ಇವರು ಕೂಡ ಆ ಒಂದು ಸತಿ ಸಹಗಮನ ಪದ್ಧತಿಗೆ ನಿಷೇಧಿಸಲಿಕ್ಕೆ ಬೆಂಬಲ ಕೊಡ್ತಾರೆ ಹದಿನೆಂಟ್ನೂರ ಇಪ್ಪತ್ರೊಂಬತ್ತರಲ್ಲಿ ಮೊಘಲ್ ದೊರೆ ಎರಡನೇ ಅಕ್ಬರ್ ಇವರಿಗೆ ರಾಜ ಎಂಬ ಬಿರುದನ್ನು ನೀಡಿದರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಪರ್ಶಿಯನ್ ಭಾಸೆಯಲ್ಲಿ ಮೀರತ್ ಉಲ್ ಅಕ್ಬರ್ ಮತ್ತು ಬ್ರಾಹ್ಮನಿಕಲ್ ಎಂಬ ಪತ್ರಿಕೆಗಳನ್ನು ಹೊರಡಿಸುತ್ತಾರೆ ಇವರ ಕೃತಿಗಳು ಅಪ್ಪ ಯಾವುವು ಅಂತೆಂದ್ರೆ ತೂಹಪತ್ ಉಲ್ ಮುವಾದಿನ್ ದಿ ಪರ್ಸಿಪ್ಟ್ಸ್ ಆಪ್ ಜೀಸಸ್ ದಿ ಗೈಡ್ ಟು ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಮತ್ತ ವೇದಾಂತ ಸಾರ ಇವರನ್ನು ಆಧುನಿಕ ಭಾರತದ ಹರಿಕಾರ ಮತ್ತು ಭಾರತದ ಪುನುರುಜ್ಜೀವನದ ಜನಕ ಮತ್ತು ಭಾರತದ ರಾಷ್ಟ್ರೀಯತೆಯ ಪ್ರವಾದಿ ಎಂದು ರವೀಂದ್ರನಾಥ ಟ್ಯಾಗೂರವರು ಕೊಂಡಾಡಿ ಕೊಂಡಿದ್ದಾರೆ ಎರಡನೇ ಅಕ್ಬರನ ವರ್ಷಾಶನಕ್ಕೆ ಸಂಬಂಧಿಸಿದಂತೆ ಇಂಗ್ಲೆಂಡಿಗೆ ಹೋದಾಗ ಹದಿನೆಂಟ್ನೂರ ಮೂವತ್ಮೂರಲ್ಲಿ ಬ್ರಿಸ್ಟಲ್ ನಗರದಲ್ಲಿ ನಿಧನ ಹೊಂದಿದರು ಹದಿನೆಂಟ್ನೂರ ಹದಿನಾರರ ಬ್ರಹ್ಮ ಸಮಾಜದ ಒಡೆದು ಎರ್ಡು ಭಾಗವಾಯ್ತು ಒಂದು ದೇವೇಂದ್ರನಾಥ್ ಟ್ಯಾಗೂರ್ ನೇತೃತ್ವದಲ್ಲಿ ಆದಿ ಸಂಬ್ರ ಸ ಬ್ರಹ್ಮ ಸಮಾಜ ಇನ್ನೊಂದು ಕೇಶವ ಚಂದ್ರಸೇನ್ ನೇತೃತ್ವದಲ್ಲಿ ಭಾರತೀಯ ಬ್ರಹ್ಮ ಸಮಾಜ ಇವು ಎರಡು ಸಮಾಜವನ್ನು ಆಗ್ತಾವೆ ಹದಿನೆಂಟ್ನೂರ ಎಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಮತ್ತೆ ಒಡೆಯಿತು ಕೇಶವಚಂದ್ರ ಸೇನರು ತಮ್ಮ ಮಗಳಿಗೆ ಹದಿಮೂರನೆ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿಸಿ ಮಾಡಿದರು ಇದನ್ನು ವಿರೋಧಿಸಿದ ಆನಂದ ಮೋಹನ ಬೋಸ್ ಶಿವನಾಥ ಶಾಸ್ತ್ರೀ ಅವರು ಸುಧಾರಣ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ದೇವೇಂದ್ರನಾಥ್ ಟ್ಯಾಗೂರ್ ರವಿ ದೇವೇಂದ್ರನಾಥ್ ಟ್ಯಾಗೂರ್ ಬ್ರಹ್ಮ ಸಮಾಜದ ಜನಪ್ರಿಯತೆಗಾಗಿ ತತ್ವ ಬೋಧನೆ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇದರ ಮುಖವಾಣಿಯಾಗಿ ತತ್ವ ಬೋಧನೆ ಪತ್ರಿಕೆನ್ನು ಹೊರಡಿಸ್ತಾರೆ ಇವರ ಒಂದು ಈ